ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ನಾನು ಯೂಟೂಬಿನಲ್ಲಿ ನೋಡಿ ಬೇರೆ ಏನೇನು ಏನೇನು ಯೂಟೂಬಲ್ಲಿ ತೋರಿಸ್ತಾರೋ ವೆರೈಟಿ ಅವು ವೆರೈಟಿ ವೆರೈಟಿ ಅವನ್ನೆಲ್ಲ ನಾನು ಮಾಡಿದೀನಿ ಬ್ರೆಡ್ಡಿಂದ ಜಾಮೂನ್ ಮಾಡಿದೀನಿ ಎಲ್ಲ ಎಲ್ಲ ತರಹದ ವಿಧ ವಿಧದ ಸ್ವೀಟುಗಳನ್ನು ಮಾಡಿದ್ದೀನಿ ಮತ್ತು ನಾ ಎಲ್ಲ ತರಹದ ಅಡುಗೆಗಳನ್ನೂ ಮಾಡ್ತೀನಿ ಬದನೇಕಾಯಿ ಎಣ್ಣೆಗಾಯಿ ಬಿರಿಯಾನಿ ಆ ತ್ ಕಬಾಬು ಆ ಥರ ಎಲ್ಲ ನೋಡಿ ಯೂಟೂಬಲ್ಲಿ ನಾನು ಎಲ್ಲ ತರಹದ ಅಡ್ಗೆ ಮಾಡ್ತೀನಿ ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಅದು ಏಕೆಂದ್ರೆ ನಂಗೆ ತಿನ್ನೋದು ಅಂದರೇನು ತುಂಬ ಇಷ್ಟ ಅದಕ್ಕೆ ಅಡುಗೆ ಮಾಡೋದು ಅಂದ್ರೂ ತುಂಬ ಇಷ್ಟ ಅಡುಗೆ ನಾನು ತುಂಬ ರುಚಿಯಾಗಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಫಸ್ಟ್ ಫಸ್ಟು ಅಡುಗೆ ಮಾಡಬೇಕಾದ್ರೆ ನಾನು ರಸಗುಲ್ಲ ಮಾಡಕ್ಹೋಗಿ ಹಾಲನ್ನಾ ಹಾಲಿಗೆ ನಿಂಬೆಹಣ್ ಹಾಕಿ ಅದನ್ನೆಲ್ಲ ಬಂದಮೇಲೆ ಬಂದಮೇಲೆ ಅದನ್ನು ನೀರನ್ನೆಲ್ಲ ಚೆಲ್ಲಿ ಹಾಲಿನಾ ಒಡೆದ್ಹೋಗಿರೊ ಅಂಶ ತಗೊಂಡು ಅದರಿಂದ ರಸಗುಲ್ಲ ಮಾಡೊಕ್ಹೋಗಿ ಚೆನ್ನಾಗಾಗ್ದಲೆ ಅದು ಗಟ್ಟಿಯಾಗಿ ಅದನ್ನೆಲ್ಲಾ ವೇಸ್ಟ್ ಮಾಡಿ ಒಂದುಸತಿ ಬಿರಿಯಾನಿ ಮಾಡಿ ಬಿರಿಯಾನಿ ಮಾಡಿ ಬಿರಿಯಾನಿ ಮಾಡಿ ಎಲ್ಲ ಪದಾರ್ಥನು ಸೇರಿದರೂ ಅಡಿಲೆಲ್ಲ ಸೀದ್ಹೋಗಿತ್ತು ನಾವು ಫಸ್ಟ್ ಟೈಮ್ ಫಸ್ಟು ದಿನ ಅಡುಗೆ ಮಾಡಕ್ಹೋದಾಗ ಹೇಗೆ ಮಾಡಬೇಕು ಏನು ಹಾಕ್ಬೇಕು ಏನು ಹಾಕ್ಬಾರ್ದು ಅಂತ ಗೊತ್ತಾಗೋಲ್ಲ ಆವಾಗ ಏನೇನೋ ಹಾಕಿ ಏನೇನೋ ಆಗ್ಬಿಡುತ್ತೆ ಅಡುಗೆ ಸೀದ್ಹೋಗುತ್ತೆ ರುಚಿ ಚೆನ್ನಾಗಿರಲ್ಲ ಉಪ್ಪಾಗೋಗಿರುತ್ತೆ ಒಂದು ಶುಂಠಿ ಹಾಕಿರಲ್ಲ ಇಲ್ಲ ಅಥ್ವಾ ಬೆಳ್ಳುಳ್ಳಿ ಹಾಕಿರಲ್ಲ ಆಮೇಲೆ ಈರುಳ್ಳಿನೇ ಹಾಕಿರಲ್ಲ ಕೊತ್ತಂಬ್ರಿ ಸೊಪ್ಪು ಹಾಕಿರಲ್ಲ ಆ ಥರ ಏನೋ ಮಾಡಕ್ಹೋಗಿ ಏನೋ ಒಂದಾಗುತ್ತೆ ಆ ರಸಗುಲ್ಲ ಮಾಡಕ್ಹೋಗಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದು ಒಂಚೂರು ಚೆನ್ನಾಗಾಗಿರಲಿಲ್ಲ ಅದಕ್ಕೆ ಅಡುಗೆ ಮಾಡೋದಂದರೆ ನಂಗೆ ತುಂಬ ಇಷ್ಟ ಈಗ ಅಂತೂ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅಡುಗೆ ಮಾಡೋದ ಪ್ರಯ ಯಾವಾಗಲೂ ಪ್ರಯತ್ನಿಸುತ್ತಿರ್ತೀನಿ ಹೊಸ ಹೊಸ ಅಡುಗೆಗಳು ಹೊಸ ಹೊಸ ಸ್ವೀಟುಗಳೂ ಹೊಸ ಹೊಸ ಜ್ಯೂಸು ಎಲ್ಲ ಪಾನೀಯಗಳು ಎಲ್ಲವನ್ನೂ ನಾನು ತ ಯೂಟೂಬಲ್ಲಿ ನೋಡಿ ತಯಾರಿಸ್ತೀನಿ ಮಾಡಬೇಕಾದ್ರೆ ತಪ್ಪಾಗುತ್ತೆ ಓ ಒಂದೊಂದು ಒಂದು ಸತಿ ಮೊಟ್ಟೆ ಬಿರಿಯಾನಿ ಮಾಡಬೇಕಾದ್ರೆ ಅದರಲ್ಲೂ ತಪ್ಪಾಗಿತ್ತು ಚೆನ್ನಾಗಿ ಮಾಡಲಿಲ್ಲ ತಿನ್ಲ್ ಮಾಡಿ ಮಾಡಿ ತಿನ್ನೋಕಾಗ್ಲಿಲ್ಲ ಚೆಲ್ಲಿದೀವಿ ಅದಕ್ಕೋಸ್ಕರ ಮ ನಾವು ಅಡುಗೆ ಮಾಡೋದಂದರೆ ನಂಗೆ ಅದೇ ತುಂಬ ಇಷ್ಟ ಆದರೆ ತುಂಬ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಸಮಯ ಕಳೆಯೋದು ಅಂದ್ರೆ ಇನ್ನೂ ತುಂಬ ಇಷ್ಟ ತುಂಬ ಚೆನ್ನಾಗಿ ಅಡುಗೆ ಮಾಡೋದಕ್ಕಿಂತ ಕೆಟ್ದಾಗಿ ಮಾಡಿ ತುಂಬ ಚೆನ್ನಾಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಡುಗೆ ಅಡುಗೇಲಿ ಏನು ಏನೇನು ಇರುತ್ತೋ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಲಿಲ್ಲ ಅಂದರೆ ಏನು ಚೆನ್ನಾಗಿರೋಲ್ಲ ಅಡುಗೆ ಮಾಡೊದು ಇಷ್ಟ ನಾನು ಎಷ್ಟೊಂಥರ ಅಡುಗೆನ ಕೆಟ್ಟದಾಗೂ ಮಾಡಿದೀನಿ ಚೆನ್ನಾಗೂ ಮಾಡಿದೀನಿ ಇನ್ನೂ ಈಗಲೂ ಇನ್ನೂ ಚೆನ್ನಾಗಿ ಮಾಡಬೇಕುಂತ ಪ್ರಯತ್ನನೂ ಪಡ್ತಾಯಿದೀನಿ ಯೂಟೂಬಲ್ಲಿ ಇನ್ನೂ ನೋಡಿ ಚೆನ್ನಾಗಿ ಮಾಡೋಣ ಇದು ಮಾಡೋಣ ಈ ಅಡುಗೆ ಮಾಡೋಣ ಖಾರಭಾತ್ ಮಾಡೋಣ ಟೊಮೊಟೊ ಭಾತ್ ಮಾಡೋಣ ಪಲಾವ್ ಮಾಡೋಣ ವೆರೈಟಿ ಧಮ್ ಬಿರಿಯಾನಿ ಆಮೇಲೆ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಬಾಬು ಆ ಥರ ಏನಾದರೂ ಬೇರೆ ಬೇರೆ ರೀತಿಯ ಅಡ್ಗೆಗಳನ್ನು ಪ್ರಯತ್ನ ಮಾಡಿ ಮ ಅಡುಗೆ ಮಾಡಿ ತಿನ್ನೋದರಲ್ಲಿ ತುಂಬ ಮಜ ಇದೆ ಆಂ ಅಡುಗೆ ಅಡುಗೆ ಅಂದರೆ ಅದು ಎಷ್ಟು ಸಮಯ ತಗೊಳುತ್ತೇ ಅಂತಂದರೆ ಅಡುಗೆ ಮಾಡೋದು ನಾವೆಷ್ಟು ಬೇಗ ಮಾಡ್ತೀವೊ ಅಷ್ಟು ಬೇಗ ಆಗುತ್ತೆ ನಾವೆಷ್ಟು ನಿಧಾನಕ್ ಮಾಡ್ತೀವೊ ಅಷ್ಟು ನಿಧಾನ ಆಗುತ್ತೆ ಅಡುಗೆ ನಾವು ಚೆನ್ನಾಗಿ ಮಾಡಬೇಕಾದ್ರೇ ನಿಧಾನ ಫಾಸ್ಟಾಗಿ ಆಗೋಗುತ್ತೆ ಅಡುಗೆಯೆಲ್ಲ ಫಾಸ್ಟಾಗಿ ಆಗೋಗುತ್ತೆ ಅವಾಗ ಚೆನ್ನಾಗಿರುತ್ತೆ ನಾವು ನಿಧಾನ್ವಾಗಿ ಒಂದೊಂದೇ ಹಾಕ್ ಅದಕ್ಕೆ ಏನೇನು ಹಾಕ್ಬೇಕು ಸಾಮಗ್ರಿ ಇನ್ನು ಅಂತ ನಾವು ಒಂದೊಂದೇ ಹಾಕ್ ಹಾಕ್ಬೇಕಾದ್ರೆ ಚೆನ್ನಾಗಾಗೋಲ್ಲ ಅದಕ್ಕೆ ಬೇಗ ಬೇಗ ಮಾಡಿದಾಗ ಚೆನ್ನಾಗಿರುತ್ತೆ ನಿಧಾನ್ವಾಗಿ ನಾವು ಏನೇನು ಹಾಕ್ಬೇಕು ಏನೇನು ಹಾಕ್ಬಾರ್ದು ಅಂತ ನೋಡ್ಕೊಂಡು ನೋಡ್ಕೊಂಡು ಮಾಡಿದಾಗ ಚೆನ್ನಾಗಿರಲ್ಲ ಉಪ್ಪಾಗೋಗಿರುತ್ತೆ ಇಲ್ಲವಾ ಸಪ್ಪೆ ಆಗೋಗಿರುತ್ತೆ ಇಲ್ಲವಾ ಖಾರವಾಗೋಗಿರುತ್ತೆ ಏನಾರು ಒಂದು ಆಗೋಗಿರುತ್ತೆ ನಾನು ತುಂಬ ಪ್ರಯತ್ನ ಮಾಡಿದೀನಿ ಎಷ್ಟೊಂದು ಥರ ಅಡ್ಗೆಗಳು ಕೆಟ್ಟದಾಗೂ ಆಗೋಗಿವೆ ಎಷ್ಟೊಂಥರ ಅಡುಗೆಗಳು ಸೀದೂ ಹೋಗಿದೆ ಎಷ್ಟೋಂಥರ ಅಡುಗೆಗಳು ಚೆನ್ನಾಗೂ ಆಗಿದೆ ಆಂ ಅಡುಗೆ ಮಾಡೋದು ತುಂಬ ತುಂಬ ಚೆನ್ನಾಗಿ ಇರುತ್ತೆ ಅಡುಗೆ ಮಾಡೋದು ಅಂತಂದರೆ ಹ್ಞೂ